ಹಲೋ ನಮಸ್ಕಾರ ಸರ ಯಾರು ತಾವು ಗೊತ್ತಾಗಲಿಲ್ಲ ಶಶಾಂಕ್ ಸರ್ಮಾ ಯಾವ ಕ್ಲಾಸ್ ರೀ ಎಂಟನೇ ಕ್ಲಾಸ್ ಯಾವ ಸೆಕ್ಷನಾಗ ಓದ್ತಾನೆ ಸರ್ ಹ್ಞೂ ಸರಿ ಏನಾಗ್ಬೇಕಿತ್ತು ಸರ್ ಎಲ್ಲಿ ಹೋಗ್ಲತ್ತೀರಿ ಸರ್ ಹ್ಞೂ ನಾಲ್ಕು ದಿವಸ ಬ್ಯಾ ಈಗ ನಾಲ್ಕು ದಿನ ಅಂದ್ರೆ ಹೆಂಗೆ ಸರ್ ಇನ್ನು ಒಂದು ಎಂಟು ದಿನ್ದಾಗ ಅವ್ರದ್ದು ಎಕ್ಸಾಮ್ ಅವ ಅವ್ನು ಓದೋದು ಹೇಗಲ್ಲ ಸರ್ ಓದಬೇಕಲ್ಲ ಮಧ್ಯದಾಗ ಉಳ್ದು ಅಂದ್ರಿಗೇ ಎಕ್ಸಾಮ್ ಟೈಮ್ನಾಗ ಶಾಲೆಗೆಲ್ಲ ರಿವಿಶನ್ ಮಾಡ್ತಾರೆ ಕಲಿಸ್ತಾ ಇರ್ತ ಅವ್ನ್ದಿನ್ನು ಮಿಸ್ ಆಯ್ತದಲ್ಲ ಓದ್ತಾನೆ ಬಟ್ ನೀವು ಈಗ ಆ ಇನ್ನು ನಾವು ರಿವಿಶನ್ ಮಾಡೊ ಟೈಮಿನಾಗ ನೀವು ಇಲ್ಲಂತೀರಲ್ಲ ಟೈಮ್ ಭಿ ನೋಡಬೇಕಲ್ಲ ರೀ ಇಂಥ ಟೈಮಿನಾಗೆ ಇಟ್ಕೊಬೇಕು ಬ್ಯಾಸ್ಗೆದಾಗ ಚುಟ್ಟಿ ಇರ್ತವೆ ಆಗ ಮಾಡ್ಕೊಬೋದಲ್ಲ ದಸ್ರಾ ಇರ್ತವೆ ನೋಡಿರಿ ಹೆಂಗೆ ಮಾಡ್ತೀರಿ ಮತ್ತು ಆಮೇಲೆ ಅವ್ನ ಮಾರ್ಕ್ಸ್ ಕಮ್ಮಿ ಬಂತು ಇದು ಅಂತಂದ್ರೆ ಆಯಿತು ತಗೊರಿ ನಾಳೆ ನೀವು ಬರಬೇಕು ಪತ್ರ ತಕೊಂಡ್ ಬರ್ರಿ ರಜೆ ಪತ್ರ ನಿಮ್ಮ ಮಗನ ಮಗನಿಗ್ನೂ ಕರ್ಕೊಂಡ್ ಬರ್ರಿ ಯಾವತ್ತಿಲಿನಿಂದ ಯಾವತ್ತಿನ ತನಕ ಬೇಕು ನಿಮಗೆ

ಆಯ್ತು ಆಯ್ತು ನೀವು ತಪ್ಕೊಂದರ ಬರ್ರಿ ನಾನು ಸೈನ್ ಮಾಡಿ ಕೊಡ್ತೆ ರೀ ಓಕೆ ಸರ್